ನನ್ನ ಮೆಚ್ಚಿನ ಕ್ರೀಡಾಪಟು ನನ್ನ ಕ್ರಿಕೆಟರ್ ಎಂ ಎಸ್ ಧೋನಿ ಅವರು ತುಂಬ ಚೆನ್ನಾಗಿ ಆಡುತ್ತಾರೆ ಮತ್ತು ಅವರು ದೇಶಕ್ಕೆ ಒಳ್ಳೆಯ ಹೆಸರನ್ನು ತಂದಿದ್ದಾನೆ ಅವರು ಅವ್ರು ಕ್ರಿಕೆಟು ಮತ್ತು ಅವ್ರದ್ದು ವಿಕೆಟ್ ಕೀಪಿಂಗ್ ಬಹಳ ಇಷ್ಟ ಇದೆ ಅವನು ಆಡುವ ವಿಧಾನ ಮತ್ತು ಅವ್ರ ಎಕ್ಸರ್ಸೈಸ್ಗಳು ಮತ್ತು ಅವನ ಬಾಡಿ ತುಂಬ ಮತ್ತು ಅವರ ಬಾಡಿ ತುಂಬ ಚೆನ್ನಾಗಿ ಡೆವೆಲಪ್ ಮಾಡಿದ್ದಾರೆ ಅವನು ಯಾವ ಗುಣ ಅವ್ರದ್ದು ಹೆಲ್ಪಿಂಗ್ ನೇಚರ್ ಅವರು ತುಂಬ ಅವನ ಹೆಲ್ಪಿಂಗ್ ನೇಚರ್ ನೋಡಿ ಮತ್ತು ಅವನ ಸ್ಮೈಲು ಅವ್ನ ಅವನ ಬಾಡಿ ನನಗೆ ತುಂಬ ಇಷ್ಟ ಮತ್ತು ಆ ಸೆನ್ಸಿಬಿಲಿಟಿ ಮತ್ತು ಆ ಮಕ್ಕಳನ್ನು ಮತ್ತು ಅವನು ಆಡುವ ಕೀಪಿಂಗು ಮತ್ತು ಇನ್ನೊಬ್ಬರ ಮೇಲೆ ಬೇರೆ ಮುಂದೆ ಯಾರು ಇದ್ದಾರೆ ಅವ್ರಿಗೆ ಇರೋ ಕೊಡೋದು ಸಮಾನವಾಗಿ ನೋಡುವುದು ಎಲ್ಲಾರುಗು ಅದು ತುಂಬ ಇಷ್ಟ ನಾನು ನ ಅವನನ್ನು ನಾನು ಭೇಟಿಯಾದರೆ ಅವನಿಂದ ಒಂದು ಫೋಟೋ ಮತ್ತು ಒಂದು ಸಿಗ್ನೇಚರನ್ನು ತೊಗೊಳುತ್ತಿದ್ದೆ ಅವನ ಜೊತೆ ಒಂದು ಫೋಟೋವನ್ನು ಹಿಡ್ದು ನಾನು ತುಂಬ ಆರಾಮಾಗಿ ಖುಷಿಯ ಖುಷಿ ಪಡೀತೀನಿ ಅವನ ಮಕ್ಕಳು ಮತ್ತು ಅವರ ವೈಫು ತುಂಬ ಚೆನ್ನಾಗಿದ್ದಾರೆ ಅದನ್ನು ಬಿಟ್ಟು ಮತ್ತು ಸಾನಿಯಾ ಮಿರ್ಜಾ ಅವನು ನನಗೆ ತುಂಬ ಇಷ್ಟ ಅವರು ತುಂಬ ಒಳ್ಳೆಯದಾಗಿ ಆಡುತ್ತಾನೆ ಆಡಿ ಮತ್ತು ನಮ್ಮ ದೇಶದ ಹೆಸರನ್ನು ಹೆಚ್ಚುತ್ತಾನೆ ಆದ್ದರಿಂದ ಅವನು ತುಂಬ ಇಷ್ಟವಾಗೋದು ಮತ್ತು ನಮಗೆ ಈ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅದರಲ್ಲಿ ಕೂಡ ವಿರಾಟ್ ಕೊಹ್ಲಿನೂ ಕೊ ಕೊಹ್ಲಿನೂ ಇದ್ದಾರೆ ವಿರಾಟ್ ಕೊಹ್ಲಿನೂ ತುಂಬ ಇಷ್ಟ ಅವರ ಬ್ಯಾಟಿಂಗು ಮತ್ತು ಅವ್ರ ಕೀಪಿಂಗು ಮ ತುಂಬ ಇಷ್ಟ ಅವರು ಹೆಲ್ತ್ ಬಗ್ಗೆ ಮತ್ತು ಅವ್ರು ರೆಗ್ಸ್ಪೆಕ್ಟ್ ಕೊಡೋದು ಬೇರೆಯವರಿಗೆ ಮತ್ತು ಬೇರೆಯೋರಿಗೆ ರೆಗ್ಸ್ಪೆಕ್ಟ್ ಕೊಡೋದು ಮ ಎಲ್ಲರೂ ಮಾಡ್ತಾರೆ ಮತ್ತು ಎಲ್ಲ ಯಾವನ್ನೂ ಡೀಮೆರಿಟಾಗಿ ತೊಗೊಳಲ್ಲ ಎಲ್ಲಾರ್ಗು ಸಮಾನವಾಗಿ ಸಪೋರ್ಟಿವ್ ಆಗಿರುತ್ತದೆ ಸಹಾಯ ಮಾಡಿ ಎಲ್ಲಾರ್ಗು ಉಪ ಉಪದೇಶ ಮಾಡುತ್ತಾನೆ ಅವನು ಕ್ಯಾಪ್ಟನ್ ಇದನ್ನ ಕ್ಯಾಪ್ಟನ್ನಾಗಿನೂ ತುಂಬ ಒಳ್ಳೆಯ ಒಳ್ಳೆಯ ಕೆಲಸ ಮಾಡಿದ್ದಾನೆ ಅವು ಬಿಟ್ಟು ಅದನ್ನೂ ಕೂಡ ತುಂಬ ರಿಲ್ಯಾಕ್ಸಾಗಿ ಫ್ರೀ ಆಗಿರುತ್ತದೆ ಅದು ನಾವು ಎಲ್ಲ ಹೇಳಬೇಕು ನಾವು ಅದು ಬಿಟ್ಟು ಯಾ ತುಂಬ ನನ್ನ ತುಂಬ ಚೆನ್ನಾಗಿ ಆಡುತ್ತಾನೆ ನಾನು ಅವನಿಗು ಕೂಡ ಭೇಟಿಯಾಗಿ ಅವನ ಜೊತೆ ಒಂದು ಫೋಟೋ ಮತ್ತು ಒಂದು ಸಿಗ್ನೇಚರ್ನ ತೊಗೋತೀನಿ ನನ್ನ ಕೈಯ ಮೇಲೆ ಅವರಿಗೆ ತುಂಬ ಒಳ್ಳೆಯ ದೇವರು ತುಂಬ ಒಳ್ಳೇದು ಮಾಡಲಿ ಅವ್ರು ಫ್ಯಾನ್ ನಾವಂತೂ ಒಳ್ಳೆ ಮೆಚ್ಚಿ ಮೆಚ್ಚಿನಾಗಿರುವ ನಾನು ಮತ್ತು ಈ ಧೋಣಿನ್ನು ಮತ್ತು ಕ್ರಿಕೆಟಲ್ಲಿ ಎಲ್ಲರೂ ನನ್ಗೆ ತುಂಬ ಇಷ್ಟ ಪ್ಲೇಯರ್ಸ್ಗಳು ಈ ಜ್ ಎರಡು ಜನ ಅಂದರೆ ನನಗೆ ತುಂಬ ಇಷ್ಟವಾಗುತ್ತದೆ ಅವರ ಬ್ಯಾಟಿಂಗು ಬೋಲಿಂಗು ಹಾಗೂ ಅವರ ಕೀಪಿಂಗ್ ಕೂಡ ಒಳ್ಳೆಯ ಅವರು ಹೆಲ್ತ್ ಬಗ್ಗೆ ಅವರ ಫೇಸ್ಕಟ್ ಅವರ ಬಾಡಿಕಟ್ ಎಲ್ಲನೂ ಒಳ್ಳೆಯದಿರುತ್ತೆ ಏನೂ ಪ್ರಾಬ್ಲಮ್ಮಾಗಿರುವುದಿಲ್ಲ ನಾವು ಅದನ್ನು ಬಿಟ್ಟು ಅದು ಅವರು ಹೆಲ್ಪಿಂಗ್ ನೇಚರು ಮತ್ತು ಸಹಾಯಕ ಸಹಾಯ ಮಾಡುವುದು ಬಡತನ ಬಡತನ ಅವರಿಗೆ ಸಹಾಯ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಡಿಸಿ ನೀಡ್ ನೀಡ್ಗಳನ್ನು ತುಂಬಿ ಎಲ್ಲ ಮಾಡುತ್ತಾನೆ ಅದರಿಂದ ನಮಗೆ ಅವನ ತುಂಬ ಮೆಚ್ಚಿ ಮೆಚ್ಚಿ ಆಗಿರುತ್ತದೆ ಅವನು ಇನ್ನು ಇವಾಗೆಲ್ಲ ಮುಂದಿನ ಸಮಯದಲ್ಲಿ ಯಾವ್ಗಾದ್ರೂ ಸಿಕ್ಕಿದ್ರೆ ನಾನಂತೂ ಒಂದು ಫೋಟೋ ಮತ್ತು ಇನ್ನೊಂದು ಅವನ ಸಿಗ್ನೇಚರ್ ಇಲ್ಲಾಂದರೆ ಅವ್ರ ಜೊತೆ ಒಂದು ಕಪ್ ಟೀ ಆದರೂ ಕುಡಿಯೋಕ್ಕೆ ನನ್ನದು ಇಷ್ಟವಿದೆ ನಾನು ಕೇ ಟೀ ಆದರೂ ಕೇಳುತ್ತೇನೆ ನನ್ನ ಜೊತೆ ಒಂದು ಕಪ್ ಟೀ ಆದರೂ ಕುಡಿ ಅಂತ ಕುಡೀರಿ ಅಂತ ಆದ್ರೆ ತುಂ ಎಂ ಎಸ್ ಧೋನಿ ಮತ್ತು ವಿರಾಟ್ ಕೊಹ್ಲಿ ಸುಪ್ಪರಾಗಿ ಆಡುತ್ತಾರೆ ಅವರು ಇಂಡಿಯಾವನ್ನು ವಲ್ಡ್ಕಫನ್ನು ಗೆಲ್ಲಿಸಿದ್ದಾರೆ ವಲ್ಡ್ಕಪ್ಪನ್ನು ಗೆಲ್ಲಿಸಿ ಎಲ್ಲಾ ಮಾಡಿದ್ದಾನೆ ಆದ್ದರಿಂದ ನಮ್ಗೆ ಅದು ತುಂಬ ಇಷ್ಟ ನಮ್ಮ ದೇಶವನ್ನು ಹೆಚ್ಚು ಮಾ ದೇಶವನ್ನು ಹೆಮ್ಮೆಯಿಂದ ಹೆಚ್ಚು ಮಾಡುತ್ತಿದ್ದಾನೆ ಅದರಿಂದ ಅವನು ತುಂಬ ಇಷ್ಟವಾಗಿರುತ್ತದೆ ನೋಡಣ ನಮಗೆ ಯಾವಾಗ ಸಿಗುತ್ತಾರೆ ಅವ್ರನ್ನೂ ಕೂಡ ಇದು ಮಾಡ್ತೀವಿ ನಾವು